ಯಾವುದೇ ಕಲಾ ಪ್ರದರ್ಶನ ಅಥವಾ ಎಕ್ಸ್ಪೋಗೆ ಭೇಟಿ ನಾನು ನಾನು ಹೋಗಿದ್ದೀನಿ ಯಾಕಂದರೆ ಕಾಲೇಜಸ್ಸಲ್ಲಿ ಫಂಕ್ಷನ್ಸ್ ಇರುತ್ತಲ್ಲ ಆವಾಗ ನಾನು ಹೋಗಿದ್ದೀನಿ ಯಾಕಂದರೆ ನಮ್ಮ ಕಾಲೇಜಸ್ಸಲ್ಲೇ ತುಂಬ ಫಂಕ್ಷನ್ಸ್ನ ನಾವು ಅರೇಂಜ್ ಮಾಡ್ತಾರಲ್ಲ ನೋಡಿದ್ದೀನಿ ಬಟ್ ಅಷ್ಟು ನನಗೆ ಇಂಟ್ರೆಸ್ಟ್ ಇದೆ ಡ್ಯಾಂಗ್ಸ್ ಮಾಡಬೇಕು ಅದಕ್ಕೆಲ್ಲ ಭೇಟಿ ನೀಡಬೇಕು ಹೋಗಬೇಕು ಅಂತ ನನಗ್ ತುಂಬಾ ಇದೆ ನಿಮ್ಮ ಅನುಭವವನ್ನು ನೀವು ಹಂಚಿಕೊಳ್ಳಬೌದು ಹಂಚ್ಕಂತೀನಿ ಯಾಕಂದರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಆ್ಯಂಡ್ ನನ್ಗೂ ತುಂಬ ಇಷ್ಟ ಅದು ಹೋಗ್ಬೇಕು ಡ್ಯಾಂಗ್ಸ್ ಮಾಡಬೇಕು ಕಲಾ ಪ್ರದರ್ಶನ ನೋಡಬೇಕು ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಆ ಫಂಕ್ಷನ್ಸೆಲ್ಲ ನೋಡ್ತಾ ಇದ್ದರೆ ಎಲ್ಲನೂ ನಾವು ಟೆನ್ಷನ್ಸ್ ಯಾವುದೇ ನಮಗ್ ಟೆನ್ಷನ್ಸ್ ಇರಲಿ ನಮ್ಗೆ ಎಷ್ಟೇ ಸ್ಟ್ರೆಸ್ ಇರಲಿ ನಾವು ಅದನ್ನೆಲ್ಲ ಮರ್ತು ಬಿಡ್ತೀವಿ ಯಾಕಂದರೆ ಅಷ್ಟು ಮರ್ಸ್ಬಿಡತ್ತೆ ಅದು ಮೈಂಡ್ ಒಂಥರ ರಿಲ್ಯಾಕ್ಸ್ ಆಗುತ್ತೆ ನಾವು ಹ್ಯಾಪ್ಪಿ ಆಗ್ತೀವಿ ಜನ್ರ ಜೊತೆ ನಾವು ಬೆರೀತೀವಿ ತುಂಬಾ ನಾವು ತುಂಬ ಖುಷಿಯಾಗಿರ್ಬೋದು ಈ ಥರ ಎಲ್ಲ ನಾವು ಹೋಗೋದ್ರಿಂದ ಮತ್ತು ನಮ್ಮ ಮೈಂಡಿಗು ರಿಲೀಫ್ ಸಿಗುತ್ತೆ ಆ್ಯಂಡ್ ನಮಗೂ ತುಂಬ ಫೀಲಿಂಗ್ ಹ್ಯಾಪ್ಪಿ ಆ ಥರ ನಾವು ಇರ್ತೀವಿ ಮತ್ತು ನಾನು ಆ ಥರ ತುಂಬ ಫಂಕ್ಷನ್ಸಿಗೆ ನಾನು ಆ ಥರ ಹೋಗಿದ್ದೀನಿ ಬಟ್ ಹೋದಾಗ ಅಲ್ಲಿ ಅದೇ ಅಲ್ಲಿ ನೋಡ್ತಿದ್ದರೆ ಅಲ್ಲಿ ವಾತಾವರಣ ಅದನ್ನೆಲ್ಲ ನೋಡ್ತಿದ್ದರೆ ಥೋ ಅವ್ರ ಅವ್ರ ಮಾಡ್ತಿದ್ರೆ ಥೋ ನಾವು ಹೋಗಿ ಅವ್ರ ಜೊತೆಗೆ ಕುಣ್ದು ಬಿಡೋಣ ಅಲ್ಲ ನಾವು ಅವ್ರ ಜೊತೆ ಹೋಗಿ ಅವ್ರು ಹೆಂಗ್ಮಾಡ್ತಿದ್ದಾರೋ ಈಗ ಒಂದು ನಾಟಕ ಮಾಡ್ತಿರ್ಬೋದು ಡ್ಯಾನ್ಸ್ ಮಾಡ್ತಿರ್ಬೋದು ಹಾಡು ಹೇಳ್ತಿರ್ಬೋದು ಅದಕ್ಕೆಲ್ಲ ನಾವೂ ಹೋಗಿ ಜಾಯ್ನ್ ಆಗಿಬಿಡ್ಬೇಕು ಅವ್ರ ಜೊತೆಗೆ ಅನ್ನೋ ಫೀಲ್ ತುಂಬ ಸರ್ತಿ ಬಂದಿರುತ್ತೆ ಯಾಕಂದರೆ ಅವ್ರು ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ ನಮಗ್ ಏನೋ ಒಂಥರ ಇಲ್ಲಿ ಫೀಲು ಕುತ್ಕಂಡು ನೋಡ್ತಿದ್ದೀವಿ ಅಂತಂದರೆ ಒಂಥರ ಫುಲ್ ಮೈಯೆಲ್ಲ ಒಂಥರ ನರ್ವಸ್ ಆಗ್ಬಿಡ್ತೀವಿ ನಾವು ಅದೇ ರೀತಿ ತುಂಬ ತುಂಬ ಚೆನ್ನಾಗಿರುತ್ತೆ ಆ ಥರ ಹೋಗಿ ನೋಡಿ ಯಾಕಂದ್ರೆ ನಮ್ಮ ಮೈಂಡಿಗು ನಾವು ರಿಲೀಫ್ ಕೊಡ್ತೀವಿ ಆ್ಯಂಡ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅವೆಲ್ಲ ಯಾಕಂದರೆ ನಮ್ಮ ಕಾಲೇಜಸ್ಸಲ್ಲೇ ಇವಾಗ ನೆಕ್ಸ್ಟು ಫ್ರೆಶರ್ಸು ಮಾಡಬೇಕು ಅಂತ ಇದ್ದಾರೆ ಅವನ್ನೆಲ್ಲ ನೋಡ್ತಿದ್ದರೆ ಸುಮ್ಮನೆ ಚೆನ್ನಾಗಿರುತ್ತಲ್ಲ ಅದೇ ಥರ ಅಂಡ್ ಡೈಲಿ ವೀಕೆಂಡು ಪ್ರೋಗ್ರಾಮ್ಸು ಬರುತ್ತಿರ್ತವೆ ಟಿ ವಿಲಿ ಅವುನ್ನೂ ನೋಡಿರ್ತೀವಿ ಅವುನ್ನೂ ನೋಡ್ತಾನೇ ಇರ್ತೀವಿ ಆಲ್ಮೋಸ್ಟ್ ನಾನು ಯುಟ್ಯೂಬಲ್ಲೂ ಅವ್ರನ್ನೇ ನೋಡ್ತಿರ್ತೀನಿ ಡ್ಯಾಂಗ್ಸು ಈ ಇನ್ಸ್ಟಾಗ್ರಾಮಲ್ಲಾಗಲಿ ನಾನು ಅವುನ್ನೇ ನೋಡ್ತಿರ್ತೀನಿ ರೀಲ್ಸ್ ಜಾಸ್ತಿ ಡಾನ್ಸ್ ಮಾಡೋವ್ರು ಹಾಡು ಹೇಳೋವ್ರು ಅವುನ್ನೇ ನಾನು ಜಾಸ್ತಿ